ಅಲೋ ಹಾಂ ಹಾಂ ನಾನು ಗೈಡ್ ಮಾ ಇರೋದು ನಾನು ಕೇರಳನಲ್ಲಿ ಇರೋದು ನೀವು ಯಾವ ಕಡೆಯಿಂದ ಬಂದಿದ್ದೀರ ಹಾಂ ಬೊಂಬೆಯಿಂದ ಹೌದ ಇಲ್ಲಿ ತುಂಬ ಇದಿದೆ ಕೆರಳನಲ್ಲಿ ತೆಂಗಿನ ಕಾಯ್ನು ತುಂಬ ಫೇಮಸ್ ಕೇರಳಗೆ ಹಾಂ ಕರ್ನಾಟಕನಲ್ಲಿ ಸೈರ್ಳ ತುಂಬ ಫೇಮಸ್ ಇದೆ ಸೊ ಇಲ್ಲಿ ಇದೇ ಇನ್ನೊಂದು ನೂರಾರು ತೋಟಗಳನ್ನು ಇದೆ ಇದೆಲ್ಲಿ ತೋಟಗಳನ್ನ ತುಂಬ ಜಾಸ್ತಿ ಗಿಡಗಳಿದೆ ತೆಂಗಿನ ಕಾಯಿ ಗಿಡನ ಸೋ ರೇಟ್ ಎಲ್ಲ ಚೆನ್ನಾಗೆ ಒಳ್ಳೆ ರೇಟ್ ಎಲ್ಲ ಸಿಗುತ್ತದೆ ನಿಮಗೆ ನಿಮಗೆ ಎಷ್ಟು ಬೇಕು ಏನು ಬೇಕು ಎಷ್ಟು ಜನ ಬಂದಿದ್ದೀರಾ ನೀವು ನಿಮ್ಮ ಮೈಸೂರು ಬಂದೀ ಫೋನ್ ಮಾಡಿ ಇಲ್ಲಿ ಎಷ್ಟು ಜನ ಬಂದಿದ್ದೀರಾ ನೀವು ಎಷ್ಟು ಜನ ಹತ್ತು ಜನ ಬಂದಿದ್ದೀರಾ ಟಿ ಟಿ ಮಾಡ್ಕೊಂಡು ಬಂದಿದ್ದೀರಾ ಹ್ಞೂ ಹ್ಞೂ ಇಲ್ಲಿ ನಾನು ನಿಮಗೆ ತೋರ್ಸ್ತಿನಿ ಇರಿ ಶ್ರೀ ರಂಗ ಪಟ್ನದ್ ಹತ್ತಿರ ತುಂಬ ತೋಟಗಳು ಇದೆ ನಮಗೆ ತೋರ್ಸ್ತಿನಿ ನಾವು ಚೆನ್ನಾಗೆ ವದು ಕಾಯಿನು ತುಂಬಾ ಚೆನ್ನಾಗಿದೆ ಸ್ವೀಟ್ ಇದೆ ಹ್ಞೂ ಗಿಡಗಳನ್ನು ತುಂಬಾ ಮರಗಳನ್ನು ತುಂಬಾ ಚೆನ್ನಾಗೆ ಇದೆ ಚೆನ್ನಾಗಿ ಕೊಡ್ತಾರೆ ಕಾಯಿಗಳು ಎಲ್ಲ ಎಳನೀರು ಕೆನಾರಲ್ಲು ಎಲ್ಲಾ ಸೆ ಹಾಂ ಎಲ್ಲ ಕೊಡ್ತಾರೆ ಕ್ರೆ ಕೇರ್ಳ ಇಲ್ಲಮ್ಮ ನಾವು ಮ ಇಲ್ಲಿ ಕರ್ನಾಟಕ ಮೈಸೂರಿನಲ್ಲಿ ಇದ್ದೀವಿ ನಾವು ಹ್ಞೂ ನಾವು ಕೇರಳನಲ್ಲಿ ನಮ್ಮ ಮನೆಯಿರದು ಇದು ಯಾವುದು ನಾವು ಇಲ್ಲಿಗೆ ಇದೆ ವ್ಯಾಪಾರ ಎಲ್ಲ ಮಾಡೋದು ತೆಂಗಿನ ಕಾಯಿ ವ್ಯಾಪಾರ ನಮ್ಮದು ಅದಿಕ್ಕೆ ಹ್ಞೂ ನೀವು ಬನ್ನಿ ನೀವು ಬಂದಿ ನನಗೆ ಕಾಲ್ ಮಾಡಿ ಇಲ್ಲಿ ಯಾವಾಗ ಬರ್ತೀರ ಅವಾಗ ಬಂದ್ಕನ್ನಿ ಕಾಲ್ ಮಾಡಿ ನಾನು ನಿಮಗೆ ಸುಮಾರು ತೋಟಗಳು ತೋರಿಸ್ತೀನಿ ನಿ ನಿಮಗೆ ಯಾವ್ದು ಇಷ್ಟ ಆಗುತ್ತದೆ ಅದು ನೀವು ತಗೊಳ್ಳಿ ಹ್ಞೂ ಹಾಂ ಸಂಡೆ ಆಗುತ್ತದೆ ಬನ್ನಿ ಮಾ ಸಂಡೆ ನೀವು ಬನ್ನಿ ಬೆಳಿಗ್ಗೇನೆ ಬನ್ನಿ ಎಷ್ಟು ಗಂಟೆಗೆ ಬರ್ತೀರ ಬೆಳಿಗ್ಗೆ ಹೊತ್ತು ಹನ್ನೆರಡು ಗಂಟೆ ಹನ್ ಗಂಟೆಗೆ ಯಾವಾಗ ಬರ್ತೀರ ಬನ್ನಿ ನಾನು ತೋರ್ಸಿ ಕೊಡ್ತೀನಿ ನಿಮಗೆ ಹ್ಞೂ ಒಳ್ಳೆ ಕಾಯಿಗಳು ಚೆನ್ನಾಗಿದೆ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹಾಂ ಆಯಿತು ಮಾ ಬನ್ನಿ ಹಾಂ ಬಾಯ್ ಹ್ಞೂ